ಇಲ್ಲ ಇಲ್ಲ ಇಲ್ಲ ನಾನು ಅಡುಗೆ ಮಾಡುವಾಗ ಊಟ ಮಾಡುವಾಗ ಯಾವುದೇ ರೀತಿಯ ಸಂಪ್ರದಾಯ ಮೂಢನಂಬಿಕೆಗಳನ್ನು ನಾನು ಇದುವರ್ಗೂ ಯಾವುದೇ ರೀತಿಯದನ್ನು ಅನುಭವಿಸಿಲ್ಲ ಮತ್ತು ನಾನು ಅನುಸರಿಸೋದು ಕೂಡ ಇಲ್ಲ ಏನಕ್ಕಂದರೆ ಊಟಕ್ಕೆ ಅಡುಗೆಗೆ ಈ ಥರಕ್ಕೆಲ್ಲ ಸಂಪ್ರದಾಯ ಮೂಢನಂಬಿಕೆಗಳನ್ನೆಲ್ಲ ಅನುಸರ್ಸುವಂಥದ್ದು ಒಂದು ಬಹಳಷ್ಟು ದೊಡ್ಡ ಮೂಢನಂಬಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ತರಹದ ಯಾವುದೇ ರೀತಿಯ ಪಥ್ಯಗಳನ್ನ ನಾನು ಮಾಡಿಲ್ಲ ಮಾಡೋಲ್ಲ ಕೂಡ